ನಮಸ್ಕಾರ ನಾನು ಇವತ್ತು ಕಲಬುರ್ಗಿ ಜಿಲ್ಲೆ ಬಗ್ಗೆ ಮಾತಾಡ್ತಿದ್ದೇನೆ ಅಂದರೆ ಇಲ್ಲಿ ಯಾವ ಜನ ಇರ್ತಾರೆ ಯಾವ ಭಾಷೆ ಮಾತಾಡ್ತಾರೆ ಅಂತ್ಹೇಳಿ ನಾ ಕಲ್ ನಾ ಬಿ ಕಲ್ಬುರ್ಗಿದಾಕಿನೇ ಇದ್ದೇನೆ ಇಲ್ಲಿ ನಾವೆಲ್ಲ ಕನ್ನಡ ಅಂತ ಭಾಷೆ ಇದೆ ಆ ಭಾಷೆ ಮಾತಾಡ್ತೀವಿ ಮೊದ್ಲು ಇದು ಕ ಕಲಬುರ್ಗಿನ ನಿಜಾಮ ರಾಜ ಇದು ನಂತರ ಆಡಳಿತ ಮಾಡ್ತಿದ್ದನು ಅದು ಆದ ಬ ಇದು ಹೈದ್ರಾಬಾದ್ ಕರ್ನಾಟಕ ರಿಜನ್ ಅಂತ ಅದಕ್ಕೆ ನಮ್ಮ ಕಲ್ಬುರ್ಗಿಯೂ ಅದ ಇಲ್ಲಿ ಜಾಸ್ತಿ ಜನಾಂಗ ಇರೋದು ಅಂತಂದರೆ ಕುರುಬರು ಲಿಂಗಾಯಿತ್ರು ಇರ್ತಾರೆ ಮುಸ್ಲಿಮ್ ಮುಸ್ಲಿಮ್ ಕಮಿನಿಟ್ ಕಮಿನಿಟಿಯೂ ಇರ್ತೆ ಈ ಇವು ಇದು ಮೂರು ಕಮಿನಿಟಿ ಜಾಸ್ತಿ ಇದೆ ಇಲ್ಲಿ ಕುರುಬರು ಕುರುಬರು ಕಬ್ಬುಲ್ಗಿಯರು ಲಿಂಗಾಯಿತ ಮತ್ತು ಮುಸ್ಲಿಮ್ ಈ ನಾಲ್ಕು ಜಾತಿ ಜಾತಿ ಜಾಸ್ತಿ ಜನ ಇದ್ದಾರೆ ಇಲ್ಲಿ ಮತ್ತು ಏನಂತಾರ ನಾಲ್ಕು ಜಾತಿಯಾಗಣ ಮತ್ತು ಕ್ರಿಶ್ಯನ್ ಬೌದ್ಧ ಜೈನ ಅವ್ರು ಎಲ್ಲಾ ತುಂಬ ತುಂಬ ಜನ ಇದ್ದಾರೆ ಒಟ್ಟು ಐದು ಲಕ್ಷಕಿನ್ನ ಮೇಲೆ ನಮ್ಮದು ಜಾ ಇದೆನಂತ ಜನಾಂಗ ಇದೆ ಕಲಬುರ್ಗಿಲಿ ಇಲ್ಲಿನ ನಾವು ಕಲಬುರ್ಗಿ ಆ್ಯಕ್ಚುಲಿ ಎಲ್ಲಕಿನ್ನ ಬೆಸ್ಟ್ ಜಾಗ ಅಂದ್ರೆ ಕಲ್ಬುರ್ಗಿಯೇ ಅನಿಸುತ್ತ ಇಲ್ಲಿ ನಾವು ಮ್ಯಾಲೆ ಹೋದರೆ ಫುಲ್ಲು ಒರ್ಟಾಗಿ ಮಾತಾಡ್ತಾರೆ ಕೆಳಗೆ ಹೋದ್ರೆ ಒಟ್ಟು ಮಾತೇ ಆಡ್ಸೋದಿಲ್ಲ ನಮ್ಮ ಕಲಬುರ್ಗಿ ಮಂದಿ ಹಂಗಿಲ್ಲ ಬಂದೋರಿಗೆ ರೊಟ್ಟಿ ಬ್ಯಾಳೆ ಉಣ್ಸೊತನಕ ನಾವು ಬಿಡೋದಿಲ್ಲ ನಮ್ಮ ಕಲಬುರ್ಗಿ ಮಂದಿ ಅದೇ ಸ್ಪೆಷ್ಯಾಲಿಟಿ ಬಂದೋರಿಗೂ ಫಸ್ಟ್ ಮಜ್ಗೆ ಇದ್ರೆ ಮಜ್ಗೆ ಕೊಡಬೇಕು ಯಾಕಂದ್ರೆ ಇಂಥ ಬಿಸಲ್ನಗೂ ಇವ್ರಿಗೆ ಬಂದು ಬಂದು ಸಾಕಾಗಿ ಹೋಗ್ತದ ಬೇರೆ ಊರಲ್ಲಿ ಬಂದೋರಿಗೆ ಅವ್ರಿಗೆ ಮಜ್ಜಿಗೀರ ಕೊಡಬೇಕು ಮಜ್ಗೆ ಕೊಟ್ಟಿಲ್ಲ ಅಂದ್ರೆ ರೊಟ್ಟಿ ಅನ್ನ ಬ್ಯಾಳೆ ಇದು ಉಣ್ಸೊತನಕ ನಾವು ಬಿಡೋಲ್ಲ ನಮ್ಮ ಕಲಬುರ್ಗಿ ಮಂದಿದು ಸ್ಪೆಷಾಲಿಟಿ ಅದು ಮತ್ತು ನಂಬಲ್ಲಿ ಸಂಸ್ಕೃತಿ ಜಾಸ್ತಿ ಏನಪ್ಪ ಅಂತಂದ್ರೆ ಡೊಳ್ಳು ಕುಣಿತ ಮಾಡ್ತೀವಿ ನಮ್ದು ಕಲ್ಬುರ್ಗಿ ಇದು ಜಿಲ್ಲೆದಾಗ ಜಾಸ್ತಿ ಎಲ್ಲಾಕಿನ ಫೇಮಸ್ ಅಂದರೆ ಶರಣ ಬಸವೇಶ್ವರ ಗುಡಿ ಶರಣ ಬಸಪ್ಪನ ಜಾತ್ರೆ ಶರಣ್ ಬಸಪ್ಪನ ಜಾತ್ರೆ ಅಂತಂದ್ರೆ ಇಲ್ಲಿ ಇತ್ತ ಕಡೆಯೂ ಉಲ್ಲಾಸ ಇರಲ್ಲ ಇತ್ತ ಕಡೆಯೂ ಹಿಗ್ಗು ಇರಲ್ಲ ನಮ್ಗೆ ಆ ಜಾತ್ರೆ ಬಂತಂದ್ರೆ ನಮಗೆ ಹತ್ತು ದಿನ ನಮ್ಮ ಮನೆಗೆ ಜಾತ್ರೆ ತುಂಬಿದಾತದ ಏನಪ್ಪ ಅಂತ ಅನ್ಕೋಬೇಕು ಗುಡಿಯಾಗ ಜಾತ್ರೆ ನಡಿತೈತೆ ಅಂದ್ರೆ ಅಷ್ಟು ಹಿಗ್ಗು ಇರ್ತದೆ ನಮ್ಗೆ ಹಾಂ ಕಲಬುರ್ಗಿಯಲ್ಲಿ ಮತ್ತು ಇದು ಅಂತಾರ ಬುದ್ ವಿಹಾರ ಅಂತದ ಬುದ್ ವಿಹಾರ ಭಾಳ ಅಲ್ಲಿ ಹೋದ್ರೆ ನಾವು ಪಿಟಕ್ ಅಂತ ಮಾತಾಡ್ಲಿಕ್ಕೆ ಬರೋದಿಲ್ಲ ಭಾಳ್ ಸೈಲೆಂಟ್ ಇರ್ಬೇಕಾತದ ಅಲ್ಲಿ ಹೋದೆವು ಅಂದ್ರೆ ಅದಾದಮೇಲೆ ಅದ್ರುಕಿನ ಸ್ವಲ್ಪ ಇದ್ರ ಮುಂದಕ್ಕೆ ಹೋದೇವು ಅಂತಂದ್ರೆ ಬ್ರಹ್ಮ ಕುಮಾರಿ ಅಂತ್ಹೇಳ್ ಬರ್ತದೆ ಬ್ರಹ್ಮ ಕುಮಾರಿ ಅವರೂ ಅಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಏನು ನಮ್ಮದು ಭಾರತದಲ್ ಇದೆಯಲ್ಲ ಅದೆಲ್ಲ ಹನ್ನೆರಡು ಜ್ಯೋತಿರ್ಲಿಂಗ ಅಂದರೆ ವರ್ಜಿನಲಲ್ಲ ಅದಂತೆ ಪರಸ್ಪರವಾದಂಥ ಜ್ಯೋತಿರ್ಲಿಂಗ ಇಲ್ಲೆಲ್ಲ ತಂದು ಇಟ್ಟಿದ್ದಾರೆ ನಮಗೂ ತೋರೊ ಸಲುವಾಗಿ ಎಲ್ಲಿ ಜ್ಯೋತಿರ್ಲಿಂಗ ಎಲ್ಲೆಲ್ಲಿದ್ದಾವೆ ಮಹಾರಾಷ್ಟ್ರ ಕೈಲಾಸ ಅದು ಉತ್ರ ಪ್ರದೇಶ್ದಲ್ಲಿ ಇದ್ದಾವೆ ಮಹಾರಾಷ್ಟ್ರದಲ್ಲಿ ತಮಿಳುನಾಡು ಅವೆಲ್ಲೆಲ್ಲ ಇದ್ದವು ನಮ್ಮದು ಇಲ್ಲಿ ಪ್ರಮುಖವಾಗಿದೆ ಅದು ತುಂಬ ತುಂಬ ಅಂದ್ರೆ ತುಂಬ ಚೆನ್ನಾಗಿರೊ ಪ್ಲೇಸಸ್ ನಂಬಲ್ಲಿ ಕಲ್ಬುರ್ಗಿಯಲ್ಲಿ ಜಾಸ್ತಿ ಜಗಳ ಅವೆಲ್ಲ ಆಗೋದಿಲ್ಲ ಹಿಂಗ್ ವಿತ್ ಇನ್ ದ ಕಮಿನಿಟೀಸ್ ಅಂದರೆ ಹಿಂದು ಮುಸ್ಲಿಮ್ ಅದೆಲ್ಲ ಜಾಸ್ತಿ ಆಗೋದಿಲ್ಲ ರ್ಯಾಲೀಸ್ ಏನಾದರೂ ಹೀಗ್ ಪೊಲಿಟೀಷನ್ಸ್ ಏನಾದರೂ ತಪ್ಪು ಮಾಡಿದ್ರೆ ಅದು ಮಾಡಿದ್ರೆ ಅದು ಪ್ರೊಟೆಸ್ಟ್ ಮಾಡೋ ಸಲಕ್ ಅಷ್ಟೇ ರ್ಯಾಲೀಸ್ ಆಗ್ತವ ಇಲ್ಲಂದ್ರೆ ಯಾವುದೂ ಹೀಗ್ ಜಾತಿ ಸಲುವಾಗಿ ಹೀಗ್ ಜಾ ರ್ಯಾಲಿ ಗೀಲಿ ಎಲ್ಲ ಆಗೋದಿಲ್ಲ ಆದಮೇಲೆ ನಂಬಲ್ಲಿ ಗಣಪತಿ ಹಬ್ಬ ಆಯಿತು ಅಂದ್ರೆ ಯಾವ ಮುಸ್ಲಿಮ್ ಏನು ಯಾವ ಹಿಂದು ಏನು ಯಾವ ಕ್ರಿಶ್ಯನೆನು ಎಲ್ಲರೂ ಕೂಡಿ ಆಗ ಕೇಸಿಂದ ಗಣಪತಿ ಹಬ್ಬ ಮಾ ಅದು ಹಬ್ಬ ಮಾಡ್ತಾರೆ ಗಣಪತಿ ಹಬ್ಬ ಅಂದ್ರೆ ಉಲ್ಲಾಸ ಉಲ್ಲಾಸ ಉಲ್ಲಾಸ್ಲೆ ತುಂಬಿರ್ತದೆ ಪೂರಾ ಗಣಪತಿ ಹಬ್ಬ ಆಯ್ತು ದಸ್ರಾ ಮಾಡ್ತೀವಿ ದಸ್ರಾನೂ ಭಾಳ್ ಗ್ರ್ಯಾಂಡ್ ಮಾಡ್ತೀವಿ ಇಲ್ಲಿ ಐಯರ್ವಾಡಿ ಅಂತ ನಮ್ಮ ಗುಲ್ಬರ್ಗದಾಗ್ ಅದ ಐಯರ್ವಾಡಿ ದಸರಾ ಇದ್ದಾಗ ಒಂಬತ್ತು ದಿನ ಒಂಬತ್ತು ದಿನ ದಸ್ರಾ ಒಂಬತ್ತು ದಿನ ಮಾಡ್ತೀವಿ ನಾವು ಒಂಬತ್ತು ದಿನ ನಡ್ಕೊತ ಹೋಗ್ತಿನಿ ಯಾವಾಗರ ಒಂದು ಸಲ ಏನೋ ಆರಾಮ ಇರಲಿಲ್ಲ ಅಂದ್ರೆ ಅಷ್ಟೇ ಬಿಡ್ತೀನಿ ಇನ್ನು ಒಂಬತ್ತು ದಿನ ಮುಂಜಾನೆ ನಡ್ಕೊಂಡು ಹೋಗಿ ನಮ್ಮ ಅಂಬಾ ಭವಾನಿಗೆ ಅಂತಾರ ಎಲ್ಲ ಬೇಡ್ಕೊಂಡು ಚಂದ ಇಡು ನಮ್ಮ ಅಮ್ಮ ಅವ್ವ ಅಪ್ಪಗ ಅಂತ ಹೇಳಿ ಕೇಸಿಂದ್ ಮತ್ತು ನಡ್ಕೋತನೆ ವಾಪಸ್ ಬರೋದು ಮೂರು ಕಿಲೋಮೀಟ್ರ್ ಹೋಗ್ಲಿಕ್ಕೆ ಮೂರು ಕಿಲೋಮೀಟ್ರ್ ಬರ್ಲಿಕ್ಕೆ ಆರು ಕಿಲೋಮೀಟ್ರ್ ಆಗ್ತದ ದಸ್ರಗ್ ಮತ್ತು ನಾವು ದಸ್ರಗ ಸಸಿ ಸಸಿ ಅಂತ ಮಾಡ್ತಾರ ನಂಬಲ್ಲಿ ಸಸಿ ಗಿಸಿ ಮಾಡ್ಕೆಸಿಂದ ಸಸಿ ಅವೆಲ್ಲ ಬೆಳಸಿ ಇದು ಮಾ ಅಲ್ಲಿಂದು ಏನಾದರೂ ಸ್ವೀಟ್ ಅಂದರೆ ರುಚಿ ವ ಬೆಲ್ಲದ ಹೋಳ್ಗೆ ಬೆಲ್ಲದ ಹೋಳ್ಗೆ ನಮ್ಮ ಕಡೆ ಫೇಮಸ್ ಬೆಲ್ಲದ ಹೋಳ್ಗೆ ಶೇಂಗದ ಹೋಳ್ಗೆ ಕರ್ಜಿಕಾಯ್ ಅವೆಲ್ಲ ಮಾಡಿ ತಿಂದು ಕೇಸಿಂದ್ ಉಲ್ಲಾಸ ಮಾಡ್ತೀವಿ ತುಂಬ ಖುಷಿ ಪಡ್ತೀವಿ ನಮ್ಮ ಕಲಬುರ್ಗಿಲ್ಲಿ ಕಲಬುರ್ಗಿ ಭಾಳ ಬಿಸಿಲು ಇದ್ದರೂನು ಮನ್ಸು ಒಳ್ಳೆಯ ಇದ್ದಿದ್ದು ಜನ ನಮ್ಮ ಕಲಬುರ್ಗಿಯಲ್ಲಿ ಸಿಕ್ತಾರೆ ಸೋ ಕಲ್ಬುರ್ಗಿಗೆ ಎಲ್ಲ ಬಂದ್ರೆ ಎಲ್ಲ ಕಲಬುರ್ಗಿಯಲ್ಲಿರೊ ಫೇಮಸ್ ಜಾಗವನ್ನು ನೋಡ್ಕೊಂಡು ಹೋಗಬೇಕಂತ ಕೇಳ್ಕೊತಾ ಇದ್ದೇನೆ ಹಾಗೆ ನಮ್ಮ ಕಲಬುರ್ಗಿಯಲ್ಲೀ ಡಿಸ್ಟಿಕ್ ಜಿಲ್ಲೆಯಲ್ಲಿ ಫ್ಯಾ ಸಿಮೆಂಟ್ ಫ್ಯಾಕ್ಟ್ರಿಗಳು ನಮ್ಮ ಕಲ್ಬುರ್ಗಿ ಜಿಲ್ಲೆಲಿ ತುಂಬ ಜಾಸ್ತಿ ಇದ್ದಾವೆ ಎಲ್ಲಿ ಪೂರಾ ಕರ್ನಾಟಕದಲ್ಲಿ ಸೊ ಅದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೌದು ಇಲ್ಲಿನಿಂದಲೇ ಇಲ್ಲಿ ಶಹಾಬಾದ್ ಇಂದಲೇ ಆ ಕಲ್ಲೆಲ್ಲ ತೊಗೊಂಡು ಹೋಗಿ ಮನೆ ಕಟ್ಟಿಸ್ತಾರೆ ಅಲ್ಲಿ ಆ ಕಲ್ಲಿನಲ್ಲಿ ಸಿಗೋ ಅಂಥ ಪೌಡರ್ ಮಣ್ಣಿನಲ್ಲಿ ಸಿಗೋ ಅಂಥ ಪೌಡರ್ಲಿಂದನೆ ಸಿಮೆಂಟೆಲ್ಲ ಮಾಡ್ತಾರೆ ಸೋ ಇಲ್ಲಿ ಸಿಮೆಂಟ್ ಫ್ಯಾಕ್ಟ್ರೀಸ್ ತುಂಬ ಇದ್ದಾವೆ ಅದೊಂದೂ ಚೆನ್ನಾಗಿದೆ ಇಲ್ಲಿ ಕಲಬುರ್ಗಿಂದ ಸುಮಾರು ಕೆ ಎ ಎಸ್ ಐ ಎ ಎಸ್ ಆದವರು ಇದ್ದಾರೆ ಇಲ್ಲಿಂದು ಆಯಿತು ತ್ಯಾಂಕ್ ಯು